ತೊಂಬತ್ತೆಂಟು ಸಾವಿರದ ಐನೂರ ನಲವತ್ತ ಮೂರು ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರದ ಇನ್ನೂರ ಅರುವತ್ತೆಂಟು ಆರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಏಳುನೂರ ನಲವತ್ತ ಎರಡು ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತೊಂದು